ಭಾರತದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಈಗಿನ ಇದಕ್ಕೆ ಉತ್ತಮವಾಗಿದಾವೆ ಆದರೂ ಒಂದೊಂದು ಟೈಮು ಡಾಕ್ಟ್ರೇ ಇರೋಲ್ಲ ಇರೋರೆ ನೋಡ್ತಾರೆ ಅಲ್ಲಿ ಕಾಂಪೊಂಡ್ರು ಅವರು ಎಲ್ಲಾದು ಚೆನ್ನಾಗೆ ಮಾಡ್ತಾರೆ ರೆಸ್ಪಾನ್ಸ್ ಮಾಡ್ತಾರೆ ಹೋದ್ರೆ ಹೆರಿಗೆಗಳು ಕೂಡ ಚೆನ್ನಾಗೆ ಮಾಡ್ಕೋತಾರೆ ಆದರೆ ಒಂದೊಂದು ಟೈಮು ಸಿಜ಼ರಿನ್ ಮಾಡ್ತಾರೆ ನಾರ್ಮಲ್ ಆಗೋದಿದ್ರು ಕೂಡ ಸಿಜ಼ರಿನ್ ಮಾಡಿ ಡೆಲಿವರಿ ಮಾಡ್ಕೋತಾರೆ ಮತ್ತು ಗೋರ್ಮೆಂಟ್ ಆಸ್ಪಿಟ್ಲಲ್ಲಿ ಚೆನ್ನಾಗ್ ಏನಿದೆ ವ್ಯವಸ್ಥೆ ಈಗಿನ ಇದರಲ್ಲಿ ಇನ್ನು ಇನ್ನು ಸ್ವಲ್ಪ್ ಚೆನ್ನಾಗಿ ಜನರಿಗೆ ಇನ್ನು ಸ್ವಲ್ಪ್ ಉತ್ತಮವಾಗಿ ಇನ್ನು ಸ್ವಲ್ಪ್ ಒಳ್ಳೇದೇ ಮೆಡಿಕಲ್ ಔಷಧಿಗಳು ಸಿಗೋ ಥರ ಆಗ್ಬೇಕ್ ಇನ್ನು ಸ್ವಲ್ಪ ಮತ್ತು ಪ್ರೈವೇಟಿಗೆ ಅಂದರೆ ಪ್ರೈವೇಟಲ್ಲಿ ಹೋದ್ರೆ ದುಡ್ಡು ಜಾಸ್ತಿನೇ ಬೇಗ ಹುಷಾರು ಆಗ್ತೀವಿ ಬೇಗ ಹುಷಾರ್ ಆಗ್ತೀವಿ ಆದರೆ ದುಡ್ಡು ಜಾಸ್ತಿ ಖರ್ಚ್ ಆಗ್ತದೆ ದುಡ್ಡು ಜಾಸ್ತಿ ಖರ್ಚ್ ಆಗ್ತದೆ ದುಡ್ಡು ಜಾಸ್ತಿ ಹೋದರೆ ಬೇಗನೆ ಹುಷಾರಾಗ್ತೀವಿ ಅನ್ನೋದೆ ಮನೋಭಾವನೆ ಈಗಿನ ಜನ್ರೇಶನ್ನಿಗೆ ಮೀಡಿಯಂ ಜನರಿಗೆ ಗೋರ್ಮೆಂಟ್ ಆಸ್ಪತ್ರೆ ಉತ್ತಮ ದುಡ್ಡು ದುಡ್ಡಿರೋರು ಮತ್ತು ಪ್ರೈವೇಟ್ ಆಸ್ಪತ್ರೆಗೇ ಹೋಗ್ತಾರೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಮೆಡಿಸನ್ನು ಇಂಜೆಕ್ಷನ್ನು ಎಲ್ಲ ತುಂಬಾ ರೇಟ್ ಇರ್ತವೆ ಗೋರ್ಮೆಂಟ್ ಅಲ್ಲಿ ಏನು ಟೋಕನಿಗೆ ಅದಕ್ಕೆ ಚಾರ್ಜ್ ಆಗುತ್ತೆ ಮತ್ತು ರಕ್ತ ಪರೀಕ್ಷೆ ಅದಕ್ಕೆ ಸ್ವಲ್ಪ್ ಕಮ್ಮಿ ಚಾರ್ಜ್ ಹೊರಗಡೆ ಪ್ರೈವೇಟಲ್ಲಿ ಹೋದರೆ ಆರ್ನೂರು ಏಳ್ನೂರು ದುಡ್ಡು ಖರ್ಚ್ ಆಗ್ತಾತದು ರಕ್ತ ಪರೀಕ್ಷೆ ಅದೇ ಪ್ರೈವೇಟಲ್ಲಿ ಆದರೆ ನೂರ ಐವತ್ತು ಅಷ್ಟರಲ್ಲೇ ಮಾಡ್ತಾರೆ ಈಗಿನ ಇದ್ರಲ್ಲಿ ಅವರಿಗೆ ಗೌರ್ಮೆಂಟೇ ಉತ್ತಮ ಆದರೆ ಭಾಳ ಜನಗಳು ಕೂಡ ಹೋಗ್ತಾರೆ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆ ಏನೋ ಚೆನ್ನಾಗಿ ಮಾಡ್ತಾರೆ ಅಂತ ಹೋಗ್ತಾರೆ ಆದರೆ ಟೈಮು ತಪ್ಪಿ ಹೋದರೆ ಪ್ರಾಬ್ಲೆಮ್ಗಳೇ ಆಗ್ತಾವೆ ಸ್ವಲ್ಪ್ ಭಾರತದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ತುಂಬಾ ಒತ್ತಿದೆ ಅಷ್ಟೇ ಒತ್ತು ಕೂಡ ಪ್ರೈವೇಟ್ ಆಸ್ಪಿಟ್ಲ್ ಕೂಡ ಅಷ್ಟೇ ಒತ್ತು ಇದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ತುಂಬಾ ಚೆನ್ನಾಗಿ ಟ್ಯಾಬ್ಲೇಟ್ಸ್ ಮೆಡಿಸಿ ಟಾನಿಕ್ ಗುಳ್ಕೋಸ್ ಎಲ್ಲ ಫ್ರೀ ಆಗೇ ಸಿಗ್ತಾವೆ ಆದರೆ ಹೊರಗಡೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ನಾನೂರು ಐನೂರು ದುಡ್ಡು ಖರ್ಚ್ ಮಾಡಿ ತಗೋಬೇಕು ಬಡವರು ಎಲ್ಲಿದ್ದ ತಗೋತಾರೆ ಅದಕ್ಕೆ ಬಡವರಿಗೆ ಸರ್ಕಾರಿ ಆಸ್ಪತ್ರೆಯಿಂದ ತುಂಬಾ ಸಹಾಯ ಆಗಿದೆ ಬಡವರು ಜನರಿಗೆ ಹಾಗೆ ಪ್ರೈವೇಟ್ ಆಸ್ಪತ್ರೆ ಕೂಡ ಟೈಮು ಸರ್ಕಾರಿ ಆಸ್ಪತ್ರೆ ಸಂಡೇ ರಜೆ ಇರ್ತವೆ ಆ ಟೈಮ್ನಲ್ಲಿ ಮತ್ತು ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸ್ಕೋಳದು ಅದು ಅನಿವಾರ್ಯ ಇನ್ನು ಇನ್ನು ಭಾರತದಲ್ಲಿ ಇನ್ನು ಮುಂದೆ ಇನ್ನು ಚೆನ್ನಾಗಿ ಎಲ್ಲ ಸೌಲಭ್ಯಗಳು ಇನ್ನು ಆಗ್ಬೇಕು ಅಂತ ಕೇಳ್ಕೋತಿದೀನಿ ಧನ್ಯವಾದಗಳು